ಹಾಂ ನೌಶದ್ ಡಾಕ್ಟರ್ ನೌಶದ್ ಮಾತಾಡುದಲ್ಲಾ ಹಾಂ ಡಾಕ್ಟ್ರೆ ಅದು ನನ್ನ ಒಂದು ಅಜ್ಜಿಗೆ ಯಾವಾಗಲು ವಾಂತಿ ತಲೆ ತಿರುಗುದು ಮತ್ತೆ ಜ್ವರ ಬರೋದು ಪ್ರಾಬ್ಲಮ್ ಉಂಟು ಸರ್ ಡಾಕ್ಟ್ರೆ ಒಂದು ಒಂದು ವಾರದಿಂದ ಡಾಕ್ಟ್ರೆ

ಹಾಂ ಜ್ವರ ಜೋರು ಮತ್ತೆ ಇದು ಯಾವಾಗಲು ವಾಂತಿ ಮಾಡೋದು ತಲೆ ತಿರುಗುದು ಮೊನ್ನೆ ಬಿದ್ದಿದ್ದಾರೆ ತಲೆ ತಿರುಗಿ ಹಾಂ ಬಿ ಪಿ ನಾರ್ಮಲ್ ಉಂಟು ಶುಗರ್ ಉಂಟು ಡಾಕ್ಟ್ರೆ ಒಂದು ಎರಡು ವರ್ಷದಿಂದ ಉಂಟು ಹಾಂ ಟ್ಯಾಬ್ಲೆಟ್ ಚಾಲು ಉಂಟು ಹಾಂ ಡೈಲಿ ತಗೋಳ್ತಾರೆ

ಹೌದು ಹೌದು ಹಾಂ ಹಾಂ ಹಾಂ ಸರಿ ಸರಿ ಮತ್ತೇ ಇದು ಹಾಂ ಬೆಲ್ಲ ತಿನ್ನಬಾರ್ದು ಸ್ವಲ್ಪ ತಿನ್ಬೋದಾ ಹಾಂ ಹಾಂ ಸರಿ ಸರಿ ಹಾಂ ಕೋಲ್ಡ್ ಐಟಮ್ ಸ್ವಲ್ಪ ಕಮ್ಮಿ ಉಂಟು ಆದರೆ ಕೆಲೊವೊಮ್ಮೆ ತಿನ್ತಾರೆ ಡಾಕ್ಟ್ರೆ ಹೌದು ಹೌದು ಮತ್ತೆ ಇದು ಊಟದ್ದು ಎಂತ ಹೇಳಿದ್ದು ನೀವು ಊಟಾ ಹಾಂ ಸರಿ ಡಾಕ್ಟ್ರೆ ಮತ್ತೆ ಇದು ಬೆಳಿಗ್ಗೆಯೆಲ್ಲ ವಾಕಿಂಗ್ ಹೋದರೆ ಸ್ವಲ್ಪ ಒಳ್ಳೇದಲ್ಲಾ ಡಾಕ್ಟ್ರೆ ಹಾಂ ಸರಿ ಹಾಂ ಸರಿ ಮತ್ತೆ ಅವರಿಗೆ ಜ್ವರ ಸಹ ಉಂಟು ಡಾಕ್ಟ್ರೆ ಹಾಂ ಜ್ವರ ಹಾಂ ಸರಿ ಇವತ್ತು ಇದ್ದೀರಾ ಹಾಂ ಹಾಗಾದರೆ ನಾಳೆ ಬರ್ತೇವೆ ಸರಿ ಸರಿ ಸರಿ ನಾಳೆ ಬರ್ತೇನೆ ಸರ್ ಇಡ್ತೇನೆ